ನಿಮ್ಮ ಪ್ರದೇಶದ ಹವಾಮಾನವು ಬೆಳೆಗಳ ಮೇಲೆ ಹೇಗೆ ಪರಿಣಾಮ ಮತ್ತು ಬೆಳೆಗಳನ್ನು ರಕ್ಷಿಸಲು ತೆಗೆದುಕೊಂಡ ಕ್ರಮಗಳೇನು ನಮ್ಮ ಪ್ರದೇಶಗಳಲ್ಲಿ ತುಂಬ ರೋಗರುಜಿನಗಳು ಹೆಚ್ಚಾಗಿರುದರಿಂದ ಅತ್ಯಂತ ಹೆಚ್ಚು ಔಷಧಿಗಳನ್ನು ಹೊಡೆಯಲಾಗುತ್ತದೆ ಇದರಿಂದ ಅನೇಕ ಪರಿಣಾಮಗಳು ಉಂಟಾಗ್ತವೆ ಈಗಿನ ಕಾಲದಲ್ಲಿ ಪ್ರತಿ ಬೆಳೆಯು ಕೂಡ ಔಷಧಿ ಹೊಡೆಯಬೇಕಾದಂಥ ಪರಿಸ್ಥಿತಿ ಬಂದಿರುವ ಕಾರಣ ಬೆಳೆಗಳನ್ನು ರಕ್ಷಿಸಲು ತುಂಬ ಕ್ರಮಗಳು ಬೇಕಾಗಿದೆ ಅದರಂತೆಯೇ ಕಾಡು ಹಂದಿಗಳು ಜಿಂಕೆಗಳು ಮೊಲಗಳು ಇವೆಲ್ಲವೂ ಕೂಡ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ತಿನ್ನಲು ಬರ್ತವೆ ಆದ್ದರಿಂದ ಇದನ್ನು ರಕ್ಷಿಸಲು ಬೆಂಕಿಯ ಕೋಲು ಕಾವಲು ಕಾಯುವುದು ಇಂತಹ ಕ್ರಮಗಳನ್ನೆಲ್ಲ ತೆಗೆದುಕೊಳ್ಳುತ್ತೇವೆ